ನಮಸ್ತೆ ಸ್ವಾಮಿ ನಾನು ಮಂಜುನಾತು ನಾನು ಈಗಾಗಲೇ ನಿಮ್ಮ ರೆಸ್ಟೋರೆಂಟ್ ಅಂದರೆ ರಾಯಲ್ ಡಿಸ್ಟಿಕ್ ರೆಸ್ಟೋರೆಂಟಿಗೆ ಮಟನ್ ಬಿರಿಯಾನಿ ಆರ್ಡ್ರು ಮಾಡಿದ್ದು ಸರಿ ಅಷ್ಟೇ ಆದರೆ ನಿಮ್ಮ ವಿತರಕರು ಸಮಯಕ್ಕೆ ಸರಿಯಾಗಿ ಆರ್ಡರನ್ನು ನಮಗೆ ತಲುಪಿಸಿಲ್ಲ ಜೊತೆಗೆ ನಾವು ಹೇಳಿದ್ದ ಮಟನ್ ಬಿರಿಯಾನಿ ಬದಲಾಗಿ ಚಿಕನ್ ಬಿರಿಯಾನಿ ನಮಗೆ ತಲುಪ್ಸಿದ್ದಾರೆ ಆದರೆ ಊಟ ಮಾಡುವ ಸಂದರ್ಭದಲ್ಲಿ ಆ ಪೊಕೆಟ್ನ ಬಿಡಿಸಿ ನೋಡಿದಾಗ ನಮಗೆ ಚಿಕನ್ ಬಿರಿಯಾನಿ ಅನ್ನೋದು ಕನ್ಫರ್ಮ್ ಆಗಿದೆ ಆದರೆ ನಮ್ಮ ಸ್ನೇಹಿತರು ನೆಂಟರು ಇವ್ರೆಲ್ಲರೂ ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ದಯಮಾಡಿ ಈ ರೀತಿ ಆಗುವುದನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರಿಕೊಳ್ಳುತ್ತೇನೆ